ನನಗೆ ಈಜು ಮಾಡಬೇಕು ಅಂತ ಅಂದ್ರೆ ಭಾಳ ಇಷ್ಟ ಯಾಕಂತ ಅಂದ್ರೆ ನಾನು ದಿನಾಲೂ ಏನಿಲ್ಲ ಅಂತ ಅಂದ್ರು ಮಿನಿಮಮ್ ಒಂದು ಎರಡರಿಂದ ಒಂದುವರೆಯಿಂದ ಎರಡು ತಾಸಂತೂ ಆರಾಮ್ ಸ್ವಿಮ್ ಮಾಡ್ಕೊಳ್ತಾ ಇರ್ತೀನಿ ನಾನು ಸ್ವಿಮ್ ಮಾಡ್ತಾಯಿದ್ರೆ ನನಗೇನೋ ಒಂದು ಟೈಪ್ ಖುಷಿಯಾಗುತ್ತೆ ಯಾಕಂತ ಅಂದ್ರೆ ಫುಲ್ ಒನ್ ಟೈಪ್ ಎಲ್ಲ ವ್ಯಾಯಾಮ ಆಗ್ತಿರುತ್ತೆ ಹಂಗೆ ಮನಃಶಾಂತಿಯಾಗಿರುತ್ತೆ ಹಂಗೆ ಫಿಸಿಕಲ್ ಬಾಡಿ ಫಿಟ್ಟಿರುತ್ತೆ ಮತ್ತು ಇನ್ ಕೇಸ್ ಬಹಳ ನಾವೇನಾದರೂ ಸ್ವಿಮ್ ಮಾಡ್ತಾಯಿದ್ರೆ ಹಾಗೆ ನಮ್ಮದು ಇಮ್ಮ್ಯೂನಿಟಿ ಕೂಡ ಬೂಸ್ಟಾಗುತ್ತೆ ಹೈಟಾಗ್ಬೋದು ಅದ್ರಿಂದ ತುಂಬನೇ ಅಡ್ವಾಂಟೇಜಸಿದೆ ಅದಕ್ಕೆ ಸ್ವಿಮ್ಮಿಂಗ್ ಮಾಡೋದರಿಂದ ಡಿಸ್ಅಡ್ವಾಂಟೇಜ್ ಅಂತೇನೂ ಇಲ್ಲ ಡಿಸ್ ಅಡ್ವಾಂಟೇಸ್ಗಿಂತ ಅಡ್ವಾಂಟೇಜ್ ಜಾಸ್ತಿ ಇವೆ ನಾನು ಶಾಲೆ ಮತ್ತು ಕಾಲೇಜಿಗೆ ಹೋಗ್ತೀನಲ್ಲ ಅಂದ್ರೂ ನಾನು ಯಾವಾಗ ಸ್ವಿಮ್ ಮಾಡ್ತೀನಿ ಅಂತ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಆರಕ್ಕೆ ಎದ್ದೇಳ್ತೀನಿ ಆರಕ್ಕೆ ಎದ್ದು ಸ್ವಲ್ಪ ಹಾಲು ಬ್ರೆಡ್ಡು ಅದು ಏನಾದರೂ ಸ್ವಲ್ಪ ತಿಂದು ಲೈಟಾಗಿ ಇನ್ ಕೇಸ್ ಬಹಳ ಹೆವಿ ಆಯ್ತಂದ್ರೆ ಮತ್ತೆ ಅಲ್ಲಿ ಸ್ವಿಮ್ಮಿಂಗ್ ಮಾಡೋ ಹೊತ್ತಿಗೆ ವಾಮಿಟ್ ಆಗ್ಬಿಡುತ್ತೆ ಸೊ ಆರರಿಂದ ಏಳ್ರ ತನಕ ಸ್ವಿಮ್ ಮಾಡ್ತೀನಿ ಆರರಿಂದ ಏಳ್ರ ತನಕ ಸ್ವಿಮ್ ಮಾಡ್ತೀನಿ ಸ್ವಿಮ್ ಮಾಡೋ ಹೊತ್ತಿಗೆ ಫಸ್ಟ್ ಸ್ವಿಮ್ ಮಾಡೋಕೆ ಮುಂಚೆ ಎಲ್ಲ ಎಕ್ಸರ್ಸೈಸ್ ಮಾಡ್ತೀನಿ ವಾರ್ಮ್ ಅಪ್ ಮಾಡಿ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಸ್ವಿಮ್ ಮಾಡ್ತೀನಿ ಸ್ವಿಮ್ ಮಾಡಿದ ನಂತರ ಮತ್ತೆ ಹೊರಗೆ ಬರ್ತೀನಿ ಸ್ವಿಮ್ಮಿಂಗ್ ಟೈಮಲ್ಲಿ ಏನೇನು ಮಾಡ್ತೀನಪ್ಪಾ ಅಂತ ಅಂದ್ರೆ ಫಸ್ಟ್ ಒಂದೆರಡು ರೌಂಡು ಸ್ಟ್ರೈಟ್ ಸುಮ್ಮನೆ ಹಂಗೆ ಹಾಗೇ ಈಜ್ತಾ ಹೋಗ್ತೀನಿ ಆಮೇಲೆ ಬ್ಯಾಕ್ವರ್ಡ್ಸ್ ಬರ್ತೀನಿ ಆಮೇಲೆ ಬಟ್ಟರ್ಫ್ಲೈ ಸ್ಟೋಕು ಬೀಸ್ಟ್ ಸ್ಟೋಕು ತುಂಬ ಟೈಪ್ಸ್ ಇದಾವಲ್ಲ ಎಲ್ಲ ಟೈಪ್ ಆಲ್ಮೋಸ್ಟ್ ನಾನು ಎಲ್ಲ ಟೈಪ್ಸು ಬರುತ್ತೆ ನನಗೆ ಅವೆಲ್ಲ ಮಾಡ್ತೀನಿ ಈಜಿದರೆ ಇನ್ನೂ ಏನಾಗುತ್ತೆ ಅಂತ ಅಂದ್ರೆ ನಾವು ಈಜಿದ ಮೇಲೆ ಮತ್ತು ಸ್ನಾನ ಮಾಡಬೇಕು ಇನ್ಕೇಸ್ ಮಾಡಲಿಲ್ಲ ಅಂತ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಇರೋ ಎಲ್ಲ ಕೊಳೆ ಎಲ್ಲ ನಮಗೆ ಮೆತ್ಕೊಂಡ್ಬಿಡುತ್ತೆ ಆ ಟೈಪೆಲ್ಲ ಆಗುತ್ತೆ ಮತ್ತೆ ಸೊ ಆ ಥರ ಎಲ್ಲ ಆಗಬಾರ್ದು ಅಂತ ಅಂದ್ರೆ ಸ್ವಲ್ಪ ನಾವು ಸೇಫ್ಟಿ ಮೆಷರ್ಸ್ ತಗೊಳ್ಬೇಕು ಯಾಕೆಂದರೆ ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಕ್ಲೋರಿನ್ ಹಾಕಿರ್ತಾರೆ ಸ್ವಿಮ್ಮಿಂಗ್ ಮಾಡೋಕು ಮುಂಚೆ ನಾವು ಸ್ವಲ್ಪ ಶವರ್ ತಗೊಂಡು ಕ್ಯಾಪ್ ಹಾಕ್ಕೊಂಡಿರ್ಬೇಕು ಸ್ವಿಮ್ಮಿಂಗ್ ಕ್ಯಾಪು ಮತ್ತು ಸಿಂಥೆಟಿಕ್ ಕ್ಲೋತ್ ಹಾಕ್ಕೊಂಡಿರ್ಬೇಕು ಇಲ್ಲ ಅಂತಂದ್ರೆ ಫೂಲ್ ಹೊಲಸಾಗ್ಬಿಡುತ್ತೆ ಮತ್ತೆ ಪೂಲಲ್ಲಿ ಸ್ವಲ್ಪ ಚಿಕ್ಕ ಮಕ್ಳು ಎಲ್ಲ ಬಂದಿರ್ತಾರೆ ಅಲ್ಲ ಅವರು ಸುಸು ಎಲ್ಲ ಮಾಡಿರ್ತಾರೆ ಅವೆಲ್ಲ ಸ್ವಲ್ಪ ಅಷ್ಟಕ್ಕಷ್ಟೇ ಇದು ಮಾಡ್ಕೊಳ್ಬೇಕು ಅಂತ ಅಂದರೆ ಭಾಳ ಇದು ತಗೊಳ್ಬಾರ್ದು ನೀರಲ್ಲಿ ಒಟ್ಟು ಬಾಯಲ್ಲಿ ಹೋಗಲಾರ್ದಂತೆ ನಾವು ನೋಡ್ಕೊಳ್ಬೇಕು ಮೂಗಲ್ಲಿ ಹೋಗಬಾರ್ದು ಆ ಟೈಪೆಲ್ಲ ನಾವು ಸೇಫ್ಟಿ ಮೆಷರ್ಸೆಲ್ಲ ತಗೊಂಡಿರ್ಬೇಕು ಇನ್ಕೇಸ್ ಶಾಲೆ ಕಾಲೇಜೆಲ್ಲ ಇರ್ತವಲ್ಲ ಅದರ ಮಿಡ್ಲಲ್ಲಿ ಇನ್ಕೇಸ್ ಏನಾದರೂ ಟೈಮ್ ಸಿಕ್ಕರೆ ನಾನು ನನ್ನ ಫ್ರೆಂಡ್ಸಿಗೂ ಎಳ್ಕೊಂಡು ಹೋಗಿರ್ತೀನಿ ಸಿಮ್ಮಿಂಗ್ ಹೋಗ್ಬರ್ರೀ ಸ್ವಿಮ್ಮಿಂಗ್ ಹೋಗ್ಬರ್ರಿ ಅಂತ ಅಂದು ಬಟ್ ಅವರು ಅಷ್ಟು ಸ್ವಲ್ಪ ಜನ ಬರ್ತಾರೆ ಸ್ವಲ್ಪ ಜನ ಬರೋದಿಲ್ಲ ಆ ಥರ ಎಲ್ಲ ಆಗ್ತಿರುತ್ತೆ ಫ್ರೆಂಡ್ಸಲ್ಲಿ ಇವೆಲ್ಲ ಕಾಮನ್ ಬಟ್ ಬಾ ಅಂತ ಅಂದ್ರೆ ಬರ್ತಿರ್ತಾರೆ ಬೇಡ ಅಂತ ಅಂದ್ರೆ ಬಿಡ್ತಿರ್ತಾರೆ ಸ್ವಲ್ಪ ಜನ ಆ ಟೈಪೆಲ್ಲ ಫಸ್ಟು ಫೋರ್ಟಿ ಫೈವ್ ಮಿನಿಟ್ಸ್ ಬೆಳಗ್ಗೆ ಮಾಡ್ತೀನಿ ಆಮೇಲೆ ಇನ್ಕೇಸ್ ಸಾಟರ್ಡೇ ಏನಾದರೂ ಇತ್ತು ಅಂತ ಅಂದ್ರೆ ಬೆಳಗ್ಗೆ ಹೋಗೋದಿಲ್ಲ ಒಮ್ಮೆ ಸಂಜೆ ಬಂದ ತಕ್ಷಣನೇ ಹೋಗ್ಬಿಡ್ತೀನಿ ಸಂಜೆ ಅಂತ ಅಂದ್ರೆ ಹನ್ನೆರಡುವರೆಗೆಲ್ಲಾ ಕಾಲೇಜ್ ಬಿಡುತ್ತೆ ಹನ್ನೆರಡುವರೆಗೆ ಬಿಟ್ಟ ತಕ್ಷಣ ಹೋಗ್ಬಿಡ್ತೀನಿ ಸಂಡೆ ಅಂತೂ ಮಧ್ಯಾಹ್ನ ಟೈಮಿಗೆ ಹೋಗಿರ್ತೀನಿ ಉಳ್ಕೆದು ಡೇಸಲ್ಲೆಲ್ಲ ಹೆಂಗೆ ಮಾಡ್ತೀನಪ್ಪ ಅಂತ ಅಂದ್ರೆ ಬೆಳಗ್ಗೆ ಫೋರ್ಟಿ ಫೈವ್ ಮಿನಿಟ್ಸು ಸಾಯಂಕಾಲ ಒಂದು ಒನ್ ಹವರ್ ಫಿಫ್ಟೀನ್ ಮಿನಿಟ್ಸು ಒನ್ ಹವರ್ ಥರ್ಟಿ ಮಿನಿಟ್ಸು ಹಾಗೆ ಸಾಯಂಕಾಲ ಮಾಡ್ತೀನಿ ಸೊ ಒಟ್ಟು ನನಗೆ ಸಾಟಿಸ್ಫೈ ಆಗ್ತಿರಬೇಕು ಓಕೆ ಇವತ್ತು ಸ್ವಿಮ್ ಮಾಡಿದ್ದೀನಿ ಇಷ್ಟೆಲ್ಲ ನಾನು ಇಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದ್ದೀನಿ ಮತ್ತು ಈ ಟೈಪೆಲ್ಲ ಆಗೈತಿ ನನ್ಗೆ ಇಷ್ಟು ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟೈತಿ ಅನ್ನೋ ಮಟ್ಟ ನಾನು ಸ್ವಿಮ್ಮಿಂಗ್ ಪೂಲ್ ಬಿಟ್ಟು ಹೊರಗೆ ಬರೋಲ್ಲ ಯಾಕಪ್ಪಾ ಅಂತ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಬಹಳ ಒಂದೊಂದು ಕಡೆ ಸ್ವಿಮ್ಮಿಂಗ್ ಪೂಲ್ ಭಾಳ ಚೆಂದ ಇದ್ಬಿಡುತ್ತೈತಿ ಅಲ್ಲಿ ಒಳಗೆ ಒನ್ ಟೈಮ್ ಮುಳುಗಿದರೆ ಮುಗೀತು ಮತ್ತು ಹೊರಗೆ ಬರೋದಾಗಲ್ಲ ಆ ಟೈಪೆಲ್ಲ ಇರ್ತಾವೆ ಸ್ವಿಮ್ಮಿಂಗ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಆರಾಮ್ ಇರ್ಬೋದು ಭಾಳ ಆ್ಯಕ್ಚುವಲಿ ಮೆಂಟಲಿ ಸ್ಟ್ರೆಸ್ ಆ ಟೈಪೆಲ್ಲ ರೆಡ್ಯೂಸಾಗುತ್ತೆ ಸ್ವಿಮ್ಮಿಂಗ್ ಮಾಡೋದ್ರಿಂದ ಬಹಳ ಹೈಟ್ ಆಗ್ತಾರೆ ಹೈಟ್ ಇರಲಾರ್ದವ್ರಿಗೆಲ್ಲ ಹೈಟ್ ತಂದ್ಕೊಡ್ತೈತಿ ಇದು ಸ್ವಿಮ್ಮಿಂಗ್ ಇನ್ಕೇಸ್ ಸ್ವಿಮ್ಮಿಂಗ್ ಮಾಡೋಕ್ಕೂ ಮುಂಚೆ ಏನಾದರೂ ಭಾಳ ಹೆವಿ ತಿಂದೋದ್ರೆ ಅಲ್ಲಿ ಸ್ವಿಮ್ಮಿಂಗ್ ಮಾಡೋ ಟೈಮಿಗೆ ಹೊಟ್ಟೆ ಒಚ್ಚಾಗಿ ವಾಮಿಟ್ ವಾಂತಿ ಗೀಂತಿ ಎಲ್ಲ ಆಗ್ಬೋದು ಅವೆಲ್ಲ ಆಗ್ಬಾರ್ದು ಅಂತ ಅಂದ್ರೆ ಸ್ವಲ್ಪ ಆರಾಮಾಗಿರ್ಬೇಕಾಗುತ್ತೆ ಮತ್ತಿಷ್ಟೇ ಅಲ್ಲ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಮಾಡೋದರಿಂದ ಮತ್ತಿನ್ನೇನು ಯೂಸ್ ಆವು ಅಂತಂದ್ರೆ ಅದು ನಮಗೆ ಮೆಂಟಲಿ ಸ್ಟೇಬಲ್ ಮಾಡ್ತೈತಿ ಫಿಸಿಕಲಿ ಫಿಟ್ ಮಾಡ್ತೈತಿ ಮತ್ತೆ ಫುಲ್ ಹೆಂಗಂತಂದ್ರೆ ಈವಾಗ ನಮ್ಗೆ ಯಾವುದು ಡಿಸೀಸ್ ಬರ್ಲಾದಂತೆ ನೋಡ್ಕೊಳ್ತೈತಿ ಯಾಕಂತಂದ್ರೆ ನಾವು ಇಡೀ ಸ್ವಿಮ್ಮಿಂಗ್ ಅಂತ ಅಂದ್ರೆ ಬರೀ ಕೈ ಕಾಲು ಅಷ್ಟೇ ಅಂತೇನಲ್ಲ ಇಡೀ ಬಾಡಿ ಎಕ್ಸರ್ಸೈಸ್ ಆಗ್ತಿರ್ತೈತಿ ಇನ್ಕೇಸ್ ಜಿಮ್ಮಿಗೆ ಹೋದ್ರೂ ಅಷ್ಟು ನಮ್ಗೆ ಶಕ್ತಿಯ ಬರುತ್ತೋ ಹೈಟ್ ಆಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಅಷ್ಟು ಬಾಡಿ ಬೆಳ್ಯುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಜಿಮ್ಮಿಗೋಗಿ ಪೌಡ್ರು ಬಾಡಿ ಬೆಳೆಸೋದ್ಕಿಂತ ಇಲ್ಲಿ ಸ್ವಿಮ್ಮಿಂಗ್ ಮಾಡಿ ಅಸಲಿ ಬಾಡಿ ಬೆಳಸೋದೆ ಚೆಂದ ಅಂತ ನನ್ನ ಅಭಿಪ್ರಾಯ ಸೊ ಅದಕ್ಕೆ ನಾನು ಜಿಮ್ ಗಿಮ್ ಎಲ್ಲ ಹೋಗೋಲ್ಲ ನಾನು ಹೋದರೆ ಸ್ವಿಮ್ಮಿಂಗ್ ಪೂಲಿಗೋಗ್ತೀನಿ ಬಿಟ್ರೆ ನಾನು ಫಸ್ಟ್ ಸ್ವಿಮ್ಮಿಂಗ್ ಪೂಲಿಗೂ ಹೋಗ್ತಿದ್ದಿಲ್ಲ ಫಸ್ಟ್ ಬಾವಿ ಮತ್ತೆ ಏನಂತಾರಪ್ಪಾ ಹೊಳೆಯ ಟೈಪ್ ಇರುತ್ತಲ್ಲ ಅಲ್ಲೆಲ್ಲ ಈಜ್ತಿದ್ದೆ ನಾನು ಮೊದಲು ಅಲ್ಲೆಲ್ಲ ಎದಕ್ಕೆ ಈಜ್ತಿದ್ದೆನಪ್ಪ ಅಂತಂದ್ರೆ ನನಗೆ ನಮ್ಮ ತಾತ ಸ್ವಿಮ್ಮಿಂಗ್ ಕಲಿಸಿದ್ದು ಆ್ಯಕ್ಚುಲಿ ನಮ್ಮ ಊರಲ್ಲಿ ಇಲ್ಲೇ ಕೆರೆ ಐತಿ ಕೊಪ್ಪಳದ್ದು ಇಲ್ಲಿ ನಮ್ಮ ತಾತ ನನ್ನ ಕರ್ಕೊಂಡೋಗಿ ಆ ತಬು ಸ್ವಿಮ್ಮಿಂಗ್ ಬರ್ತಿ ತಾತ ನನಗೆ ಹೊಟ್ಟೆ ಕಡೆ ಕೈಯ್ಯಿಟ್ಟೆಲ್ಲ ಕಲಿಸಿದ್ರು ಸ್ವಿಮ್ಮಿಂಗ್ ಈ ಟೈಪೆಲ್ಲ ಕಲಿತ್ಮೇಲೆ ನಾನು ಫಸ್ಟಿಗೆಲ್ಲ ಅಲ್ಲೇ ಈಜಾಡ್ತಿದ್ದೆ ಅವು ಈವಾಗ ಇತ್ತೀಚೆಗೆ ಸ್ವಲ್ಪ ಒಂದೆರಡು ಪೂಲ್ಗಳಾಗ್ಬಿಟ್ಟಾವು ಸ್ವಿಮ್ಮಿಂಗ್ ಪೂಲ್ ಸೊ ಈವಾಗ ಈವಾಗ ನಾನಿಲ್ಲಿ ಪೂಲಿಗೆಲ್ಲ ಹೋಗ್ತಿದ್ದೀನಿ ಇಲ್ಲ ಅಂತಂದ್ರೆ ನಾನು ಪೂಲಿಗೆ ಹೋಗ್ತಿರಲಿಲ್ಲ ಫಸ್ಟಿಗೆಲ್ಲ ಅಲ್ಲೇ ಎಲ್ಲ ಬಾವಿಯಲ್ಲಿ ಎಗರ್ತಿದ್ವಿ ಇಲ್ಲ ಅಂತ ಅಂದ್ರೆ ಇಲ್ಲೇ ಕೆರೆಗೆ ಹೋಗ್ತಿದ್ವಿ ಹೊಳೆಗೆ ಹೋಗ್ತಿದ್ವಿ ಆ ಟೈಪೆಲ್ಲ ಮಾಡ್ತಿದ್ವಿ